ನನ್ನ ಕನ್ನಡ ಭಾಷೇಲಿ ಆಡು ಮಾತಿನಲ್ಲಿ ಒಂದು ಗಾದೆ ಹೇಳೋಕ್ ಇಷ್ಟ ಪಡ್ತೀನಿ ಅದೇನಪ್ಪ ಅಂತ ಅಂದರೆ ಬೊಮ್ಮಕ್ಕ ಬೇವಿನ ಸೊಪ್ಪಿಗೆ ಹೋದರೆ ಮಗು ಮಗು ಬಿದ್ದು ದೊಗ್ಗಾಲು ಮಂಡಿ ಮುಂಡಿ ಇಕ್ತಿತಂತೆ ಅಂತಂದರೆ ಏನಪ್ಪ ಅಂತಂದರೆ ಇವಾಗ ನಾವು ಯಾರಿಗಾದ್ರೂ ಒಂದು ಕೆಲಸ ಹೇಳ್ತಿವಿ ಅವರು ಅದೇ ಕರೆಕ್ಟ್ ಟೈಮಿಗೆ ಅವರು ಬರ್ದಾಂಗೆ ಇದ್ರೆ ಅಥ್ವಾ ಅವರು ಆ ಕೆಲಸಕ್ಕೆ ಹೋಗಿ ತುಂಬ ಹೊತ್ತಾಗಿ ಬರ್ತಾ ಇದ್ರೆ ಇಂಥವ್ರಿಗೆ ನಾವು ಈ ಗಾದೆ ಮಾತನ್ನ ನಾವು ಹೇಳ್ಬೌದು ಏನಾದರು ಒಂದು ಕೆಲಸ ಹೇಳ್ತಿವಿ ಏನಾರು ನೆಪ ಇಟ್ಕೊಂಡು ನಿಧಾನ ಬರೋದಾಗಲಿ ಈ ಥರದ್ ಮಾಡಿ ಅವರು ಈ ವಾಕ್ಯಕ್ಕೆ ಈ ಗಾದೆಗೆ ಅವರ್ನ ಉದಾಹರಣೆ ಕೊಡ್ಬೋದು ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ